ನಾನು ಅಮೆಝೋನಿಂದ ಇವಾಗ ತನಕ ಅಂದರೆ ನಾನು ಯಾವುದೆ ಆನ್ಲೈನ್ ಇದ್ರಿಂದ ಬಟ್ಟೆ ಇವಾಗ ತನಕ ನಾನು ಪರ್ಚೇಸ್ ಮಾಡಿರಲಿಲ್ಲ ಆನ್ಲೈನ್ ಶಾಪಿಂಗ್ ಆ ಈ ಟೈಮ್ ಫಸ್ಟ್ ಟೈಮ್ ನಾನು ಬಟ್ಟೆ ಆನ್ಲೈನ್ ಪರ್ಚೇಸ್ ಮಾಡಿದ್ದೆ ಮತ್ತು ರಿವಿವ್ಯೂ ಹೇಗೆ ಅಂದರೆ ತುಂಬ ಒಳ್ಳೆದು ಬಂದಿತ್ತು ಅದು ಕ್ವಾಲಿಟಿ ಕೂಡ ತುಂಬ ಒಳ್ಳೆದಿತ್ತು ಒಂದು ಆ್ಯಕ್ಚುಲಿ ಒಂದು ಎ ಗೌನ್ ತಗೊಂಡಿದ್ದು ಅದು ಎಷ್ಟಿತ್ತು ಅಂದರೆ ಒಂದು ಆಲ್ಮೋಸ್ಟ್ ಎಯ್ಟ್ ಹಂಡ್ರೆಡ್ ಎಯ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಮ್ಥಿಂಗ್ ಎಷ್ಟೊ ಇತ್ತು ತುಂಬ ಒಳ್ಳೆ ಬಂದಿತ್ತು ಅಂದರೆ ಕ್ವಾಲಿಟಿನು ತುಂಬ ಒಳ್ಳೆ ಇತ್ತು ಸಾಫ್ಟ್ ಬಟ್ಟೆ ಮತ್ತು ಗೌನ್ ಹೇಗಿತ್ತು ಇಮೇಜಲ್ಲಿ ಹಾಗೆ ಬಂದಿತ್ತು ಒಳ್ಳೆಯಿತ್ತು ಅಂದರೆ ನನ್ನ ನಾನು ಆ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಳ್ಳೆ ಬರ್ತದೆ ಅಂದರೆ ನಂಗೆ ಜಾಸ್ತಿ ಆನ್ಲೈನಿಂದ ನಾನು ತಗೊಂಡು ಫಸ್ಟ್ ಟೈಮ್ ಇದು ಎಕ್ಸ್ಪೀರಿಯೆನ್ಸ್ ಬಟ್ ಒಳ್ಳೆದು ಬಂದಿತ್ತು ನಾನು ಅಂದರೆ ತುಂಬ ಇದು ಇತ್ತು ಕ್ವಾಲಿಟಿ ಒಳ್ಳೆ ಬರೋದಿಲ್ಲ ಹಾಗೆ ಹೀಗೆ ಅಂತ ಬಟ್ ತುಂಬ ಒಳ್ಳೆ ಬಂದಿತ್ತು ಮತ್ತು ಬಟ್ಟೆ ಕೂಡ ಒಳ್ಳೆ ಕ್ವಾಲಿಟಿದು ಹೇಗಿತ್ತು ಇಮೇಜಲ್ಲಿ ವೆಬ್ಸೈಟಲ್ಲಿ ಹೇಗಿತ್ತು ಆ್ಯಪಲ್ಲಿ ಹೇಗಿತ್ತು ಹಾಗೆ ಬಂದಿತ್ತು ಸೊ ಖುಷಿ ಆಯಿತು ಅದು ಪರ್ಚೇಸ್ ಮಾಡಿ ಸೊ ಅದು ನಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂದರೆ ಆನ್ಲೈನಿಂದ ನಾನು ಬಟ್ಟೆ ಪರ್ಚೇಸ್ ಮಾಡಿದ್ದು ಈ ಥರ ಬೇರೆ ಐಟಮ್ಸ್ ಎಲ್ಲ ತಗೋಳ್ತಿದ್ದೆ ಬಟ್ ಇದು ಫಸ್ಟ್ ಟೈಮ್ ಬಟ್ಟೆ ಪರ್ಚೇಸ್ ಮಾಡಿದ್ದು ಡ್ರೆಸ್ ತುಂಬ ಒಳ್ಳೆದು ಬಂದಿತ್ತು ಸೊ ಪಾಸಿಟಿವ್ ಎಕ್ಸ್ಪೀರಿಯೆನ್ಸ್ ಇತ್ತು ನನಗದು ಸೊ ನೆಕ್ಸ್ಟ್ ಟೈಮ್ ಕೂಡ ನಾನು ಪರ್ಚೇಸ್ ಮಾಡ್ತಿನಿ ಇದ್ರಿಂದ ಹಾಗೆ